ಹಾಂ ಹಾಂ ಹಾಂ ನಮಸ್ತೆ ಮ್ಯಾಮ್ ಹೇಳಿ

ಹೌದಾ ಯಾವಾಗ ಮೇಡಂ ಮೇಡಂ ಯಾವಾಗ ಮಂಡೆಯಾ ಹಾಂ ಹೌದಾ ಹೊ ಹೊ ಹ್ಞೂ ಮತ್ತೆ ಮತ್ತೆ ಡಬ್ಬಿ ಇದು ಕಟ್ಬೇಕೇನು ಮೇಡಂ ಹ್ಞೂ ಸರಿ ಮೇಡಂ ಮತ್ತೆ ಮೇಡಂ ಮತ್ತೆ ಏನಾದರು ಹಾಂ ಯುನಿಫಾರ್ಮೆ ಮೇಡಂ ಮತ್ತೆ ಏನು ಡ್ರಸ್ ಚೇ ಅದು ಕಲ್ಲರೇನು ನಡಿತೈತಾ ಹಾಂ ಓಹೊ ಹೊ ಸ್ವಾರಿ ರಿ ಮೇಡಂ ಹ್ಞೂ ಹಾಂ ಓಕೆ ಹೌದಾ ಹಾಂ ಹಾಂ ಸರಿ ಹಾಂ ಸರಿ ಮೇಡಂ ಸರಿ ಸರಿ ಹೌದಾ ಮೇಡಂ ಹಾಂ ಹಾಂ ಹಾಂ ಸರಿ ಮೇಡಂ ನಾವೆಲ್ಲ ಕಳಿಸಿ ಹೋಗ್ತೇವೆ ಮೇಡಂ ಆಮೇಲೆ ಆಟೋದೋರಂತೂ ಆ ಟೈಮಿಗೆ ಬರೋದಿಲ್ಲ ನಾವೇ ಬಂದು ಕರ್ಕೊಂಡು ಹೋಗ್ತೀವಂತೆ ನೀವೇನು ಈಗ ಕಳಿಸೋ ವ್ಯವಸ್ಥೆ ಮಾಡ್ತೀರೇನು ಮೇಡಂ ಹೌದಾ ಓಕೆ ಓಕೆ ಓಕೆ ಹಾಂ ಇಲ್ಲ ಮೇಡಂ ಕಳಿಸು ವ್ಯವಸ್ಥೆ ಮಾಡ್ತೀರಲ್ಲ ಅಂತ ಕೇಳೋಕ್ಕೆ ಕೇಳಿದೆ ಹೌದಾ ಹ್ಞೂ ಹೌದಾ ಹ್ಞೂ ಸರಿ ಮೇಡಂ ಮತ್ತೇನಾದರೂ ಹೇಳೋದಿದ್ಯ ಮೇಡಂ ಏನು ಹೇಳಿರಿ ಅಂದ್ರೆ ಮಕ್ಕಳಿಗೆ ಮತ್ತೆಲ್ಲ ಹೇಳಿ ಕಳಿಸ್ಬೇಕಲ್ಲ ಹಾಂ ಓಕೆ ಮೇಡಂ ವೆಲ್ ಕಂ